ನಮ್ಮ ಜಿಲ್ಲೆ ತುಮಕೂರು ತುಮಕೂರೆಂದರೆ ಕಲ್ಪವೃಕ್ಷದ ನಾಡು ಇಲ್ಲಿ ಸಮಯಕ್ಕೆ ಸರಿಯಾಗಿ ವಾಯುಗುಣ ಎಲ್ಲವು ಚೆನ್ನಾಗಿಯೇ ಇರುತ್ತದೆ ಈ ನಡುವೆ ಕೊರೋನ ಬಂದು ಹೋದ ನಂತರ ಮಳೆ ಹೆಚ್ಚಾಗಿತ್ತು ಬೇಸಿಗೆ ಕಾಲದಲ್ಲಿಯೂ ಸಹ ಚಳಿ ಆಗೋದು ಮತ್ತು ಮಳೆಗಾಲದಲ್ಲಿ ಸೆಖೆ ಆಗುವುದು ಬೇಸಿಗೆ ಕಾಲದಲ್ಲಿ ಮಳೆ ಬರುವುದು ಹೀಗೆ ಹಲವಾರು ವಾಯುಗುಣಗಳಲ್ಲಿ ವ್ಯತ್ಯಾಸವಾಗಿದೆ ಏಕೆಂದರೆ ನಾವು ಹೆಚ್ಚು ಗಿಡ ಮರಗಳನ್ನು ಬೆಳೆಸದಿದ್ದ ಕಾರಣ ಯಾವ ಸಮಯದಲ್ಲಿ ಏನೇನೋ ಆಗುತ್ತಿದೆ ಆದ್ದರಿಂದ ನಾವು ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸಿದರೆ ಮಳೆಗಾಲದಲ್ಲಿ ಮಳೆಗಾಲವಾಗುತ್ತದೆ ನಾವು ಹೆಚ್ಚಿನದಾಗಿ ಕಾಲೇಜುಗಳಿಗೆ ಮಕ್ಕಳು ತೆರಳುವಾಗ ಬೆಳಗ್ಗೆ ಎದ್ದು ಹೋಗುತ್ತಾರೆ ಅವರಿಗೆ ಆ ಚಳಿಯಲ್ಲಿ ಹೋಗಲು ಕಷ್ಟವಾಗುತ್ತದೆ ಅದರ ಸಮಯದಲ್ಲಿಯೇ ಮಳೆಯೂ ಸಹ ಮಧ್ಯಾಹ್ನದೊತ್ತು ಬರುತ್ತದೆ ಆದ್ದರಿಂದ ಯಾವಾಗ ಏನಾಗುತ್ತದೆ ಎಂದು ಯಾರಿಗೂ ತಿಳಿಯಲಾಗದಷ್ಟು ಹವಾಗುಣಗಳಲ್ಲಿ ಬದಲಾವಣೆಯಾಗಿದೆ ಆದರೂ ಸಹ ನಮ್ಮ ತುಮಕೂರಿನ ಜಿಲ್ಲೆಯ ಹವಾಗುಣ ಇಲಾಖೆಯವರು ನಮಗೆ ಮುನ್ನೆಚರಿಕೆಗಳನ್ನು ಮುಂಚೆಯೇ ನೀಡುತ್ತಾರೆ ನಾವು ಅವುಗಳನ್ನು ದೂರದರ್ಶಕ ಮತ್ತು ಜಂಗಮವಾಣಿಯಲ್ಲಿ ನೋಡಬಹುದು ಮತ್ತು ಕೇಳಬಹುದಾಗಿದೆ ಅವುಗಳ ಪ್ರಕಾರ ನಾವು ಎಲ್ಲವನ್ನು ನೋಡಿಕೊಂಡು ಇರಬಹುದು ಮತ್ತೆ ಅದರಲ್ಲಿ ನೀಡುವ ಸಂದೇಶದಿಂದ ನಮಗೆ ತುಂಬಾ ಉಪಕಾರವಾಗುತ್ತದೆ ಎಂದು ಹೇಳಬಹುದಾಗಿದೆ